ನಮ್ಮ ಮೈಸೂರಿನಲ್ಲಿ ಕುಸ್ತಿ ಕ್ರಿಕೆಟ್ ವಾಲಿಬಾಲ್ ಫುಟ್ಬಾಲ್ ಬ್ಯಾಸ್ಕೆಟ್ ಬಾಲ್ ಜಿಮ್ನಾಸ್ಟಿಕ್ ಪ್ರತಿಯೊಂದು ಆಟಗಳನ್ನು ಇಲ್ಲಿ ಆಡುತ್ತೇವೆ ಸಾಂಪ್ರದಾಯಿಕ ಆಟ ಅಂತ ಬಂದರೆ ಅದು ಮೈಸೂರಿನ ಕುಸ್ತಿ ಪಂದ್ಯಾವಳಿ ಇದು ತಾಲೀಮು ತೊಗೊಂಡಿರೋ ಅಂಥ ಪೈಲ್ವಾನರುಗಳು ಆಡುವ ಒಂದು ಸಾಂಪ್ರದಾಯಿಕ ಆಟ ಆಗಿರುತ್ತದೆ ಇದನ್ನು ಅವರಿಗೆ ಹೊರ್ತು ಪಡಿಸಿ ಸಾಂಪ್ರದಾಯಿಕ ಆಟ ಅವರಿಗೆ ಹೊರ್ತು ಪಡಿಸಿದರೆ ನಾವುಗಳು ಚಿಕ್ಕದರಲ್ಲಿ ಆಡುತ್ತಿದ್ದ ಆಟವೆಂದರೆ ಗೋಲಿ ಗಿಲ್ಲಿ ದಾಂಡು ಅಂದರೆ ಚಿನ್ನಿ ಕೋಲು ಅಂತಾರೆ ಆಮೇಲೆ ಟಿಕ್ಕಿ ಆಡುವು ಆಮೇಲೆ ಬಾಲಲ್ಲಿ ಹೊಡೆಯೋದು ರಾಮ ಭೀಮ ಸೋಮ ಅಂದ್ಬಿಟ್ಟು ಆಮೇಲೆ ಕಳ್ಳ ಪೊಲೀಸ್ ಆಟ ಆಡ್ತಿದ್ದೋ ಪಾರ್ಕಲ್ಲಿ ಅವ್ತೊಂಡು ಐಸ್ ಪೈಸ್ ಎಲ್ಲ ಆಡ್ತಿದ್ವು ಕ್ರಿಕೆಟ್ ಅಂತೂ ಶನಿವಾರ ಭಾನುವಾರ ಬಂದರೆ ನಮಗೆ ಕ್ರಿಕೆಟೆ ಐದು ಜನ ಇರಲಿ ಫುಲ್ ಟೀಮ್ ಜ ಆಗುವಷ್ಟು ಜನ ಇರಲಿ ಕ್ರಿಕೆಟ್ ಅಂತೂ ಆಡ್ತಲೇ ಇರ್ತಿದ್ದೋ ಮಧ್ಯಾಹ್ನ ಒಂದು ಎರಡು ಗಂಟೆ ಹಂಗೆ ಹೋಗಿ ಶುರು ಮಾಡಿದ್ರೆ ಕತ್ತಲೆ ಆಗೋವರೆಗೂ ಊಟ ಸಹಿತ ಮಾಡದೆ ಕ್ರಿಕೆಟ್ ಆಡ್ತಿದ್ದೆವು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಅದು ಒಂದು ಉತ್ತಮವಾದ ಅನುಭವ ನಮಗೆ ಈ ಮಾಹಿತಿನ ಒಂದು ಹಂಚ್ಕೊಳ್ಳೋಕೆ ಇದು ಒಂದೊಳ್ಳೆ ಸಂದರ್ಭ ಅನ್ನಿಸ್ತಿದೆ ಭಾನುವಾರ ಅಂತೂ ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಹೋಗಿ ನಿಂತ್ಕೊಂಡ್ರೆ ಕ್ರಿಕೆಟ್ ಆಡೋಕ್ಕೆ ಮಧ್ಯಾಹ್ನ ಊಟವೂ ಇಲ್ಲದೇ ಮತ್ತೆ ಸಂಜೆ ಕತ್ತಲಾಗೋವರ್ಗು ಆಡ್ತಾಯಿದ್ದೋ ಆ ಥರ ತುಂಬ ಇಷ್ಟಪಡ್ತಾ ಇದ್ದಿದ್ದು ಆಟ ಅಂತ ನನ್ನದು ಕ್ರಿಕೆಟು ಅದು ಬಿಟ್ಟರೆ ಇನ್ನೂ ಯಾವಾಗ್ಲಾದ್ರು ಒಮ್ಮೆ ಯಾರು ಇಲ್ಲೇ ಇಲ್ಲ ಅನ್ನುವಾಗ ಸುಮ್ಮನೆ ಫುಟ್ಬಾಲು ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದವು ಸಿಂಪಲ್ಲಾಗಿ ಅದು ಒಂದು ಅನುಭವ ಇನ್ನು ಅದನ್ನ ಬಿಟ್ಟರೆ ಹೆಚ್ಚಾಗಿ ಕ್ರಿಕೆಟೆ ಆಡ್ತಾ ಇದ್ದಿದ್ದು ಜೊತೆಗೆ ಫುಟ್ಬಾಲ್ ಟೂರ್ನಮೆಂಟು ಮೈಸೂರಲ್ಲೇ ನಡಿತಾ ಇರುತ್ತೆ ಪ್ರತಿವರ್ಷ ಅದನ್ನು ನೋಡ್ತಾ ಇರ್ತೀವಲ್ಲ ಅದರಿಂದ ಫುಟ್ಬಾಲ್ನೂ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಆಡ್ತಾ ಇದ್ದೆವಲ್ಲ ಕಾಲುಗಳಿಗೆಲ್ಲ ಒಂದು ಎಕ್ಸರ್ಸೈಜ್ ವ್ಯಾಯಾಮ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಆಮೇಲೆ ಮೈಸೂರಿನ ಅಟ್ಮೋಸ್ಪಿಯರು ಎಲ್ಲ ಗೇಮ್ಸ್ಗೆ ಹೊಂದುವ ಹಾಗೆ ಚೆನ್ನಾಗಿದೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಮ್ಮ ಮೈಸೂರು ಅಟ್ಮೋಸ್ಪಿಯರು ಉತ್ತಮ